ನಮ್ಗೆ ಕರೆಂಟ್ ಇಲ್ಲ ರೀ ನಮ್ಮಲ್ಲ್ ಎರಡು ದಿವ್ಸ ಆಯಿತು ಅದ್ರ ಸಲೇಕ ಕರೆಂಟ್ ಯಾವಾಗ ಹಾಕ್ತೀರಿ ಸರ್ ಮೇಡಮ್ ಹಲೋ ಕರೆಂಟ್ ಇಲ್ಲ ರೀ ಕರೆಂಟ್ ಇಲ್ಲ ಎರಡು ದಿವ್ಸ ಆಯ್ತು ನಮ್ಮಲ್ಲಿ ಏನು ಪ್ರಾಬ್ಲಮ್ ಆಗ್ಯಾದೆ ರೀ ಈಗ ಎರಡು ದಿವ್ಸ ಆಯಿತು ನಮಗೆ ಹೈರಾಣದ ನೀ ಕರೆಂಟ್ ಇಲ್ದಿರೆ ನಡೆಯೋಲ್ಲ ನಳ ಬೇರೆ ನಮ್ಮಲ್ಲ್ ನಾಲ್ಕು ದಿನಕ್ಕೆ ಐದು ದಿನಕ್ಕೆ ನಳ ಬಿಡ್ತಾವೆ ಅದಕ್ಕೆ ನಮ್ಗ್ ಪ್ರಾಬ್ಲಮ್ ಅದ ರೀ ಅರ್ಜೆಂಟ್ ಕರೆಂಟ್ ಹಾಕಿ ರೀ ಹಾಕ್ಸಿ ರೀ ಇಲ್ಲ ರೀ ಮೇಡಮ್ ಕರೆಂಟ್ ಇಲ್ದಿರೆ ನಡ್ಯಲ್ಲ ಹುಡುಗರೆಲ್ಲ ಅಳ್ತಾವೆ ಮಾಡ್ತವೆ ಫ್ಯಾನ್ ಇಲ್ದಿರೆ ನಡೆಯಲ್ಲ ಭಾಳ ಹೈರಾಣದ ರೀ ಎಲ್ಲ ಅಲ್ಲ ರೀ ಮನ್ಯಾಗ ಫಂಕ್ಷನ್ಗಳ್ ಬೇರೆ ಅವ ಅದು ಹೆಂಗ್ ನಡೀತದೆ ರೀ ಬೇಕು ರೀ ಅಷ್ಟು ನಾವು ಸಾಹುಕಾರ ಇಲ್ಲ ರೀ ಅಷ್ಟು ನಮಗೆ ಕರೆಂಟ್ ಇಲ್ದಿರೆ ನಡೆಯಲ್ಲ ದುಡ್ಡು ಕೊಡೋಕ್ ಸಾವ್ಕಾರ್ರಲ್ಲ ನಳ ಒಂದು ಎರಡು ದಿನಕ್ಕೆ ಮೂರು ದಿನಕ್ಕೆ ಬಿಡ್ತಾವೆ ನೀರು ಇಲ್ದಿರೆ ನಡೆಯಲ್ಲ ಅದಕ್ಕೆ ಬೇರೆ ಯಾರಿಗಾರಿ ಕರೆಸಿ ಹಾಕಿಸ್ರೀ ಈಗ ಅಲ್ಲ ನಿಮಗ್ ಏರಿಯಾದವ್ರು ಯಾರೂ ಕಾಲೇ ಮಾಡಿಲ್ಲ ರೀ ಹ್ಯಾಂಗಿದ್ದರೆ ಈಗ ಒಟ್ಟು ಕರೆಂಟ್ ಇಲ್ದಿರೆ ನಡ್ಯಲ್ಲ ಅಲ್ರೀ ಹ್ಯಾಂಗೆ ಈಗ ಕರೆಂಟ್ ಇಲ್ದಿರೆ ನಡಿಯಲ್ಲ ಒಟ್ಟು ಯಾರಿಗೂ ಈಗ ಮತ್ತೇನಾರ ನಡೀತದೆ ನೀರು ಕರೆಂಟ್ ಇವೆಲ್ಲ ಬೇಕೇ ಯಾಕಂದ್ರೆ ಕರೆಂಟ್ ಇದ್ದರೆ ಮಷೀನ್ ಚಾಲೂ ಆತವೆ ನೀರು ಜೋಗುತದೆ ನೀರು ಇಲ್ಲದೇ ನೀರೇ ಇಲ್ಲ ಇದೂ ಇಲ್ಲ ಅದ್ರಾಗ ಮತ್ತೆ ಕರೆಂಟ್ ಹೋದ್ರೆ ಮುಗಿತು ಅದ್ರಾಗ ಐದು ದಿನಕ್ ಬಿಡ್ತಾವೆ ಮತ್ತೆ ಐದು ದಿನ ತಕ ಮತ್ತೆ ನಾವು ಅಷ್ಟೇ ಇರ್ಬೇಕಾಗ್ತದೆ ಹೈರಾಣದಾಗ ಎಲ್ಲೂ ನೀರು ಸಿಗೋಲ್ಲ ಏನೂ ಇಲ್ಲ ಆದಷ್ಟು ಜಲ್ದಿ ಸ್ವಲ್ಪ್ ಕರೆಂಟ್ ಹಾಕ್ಸೋದ್ ಮಾಡಿಸ್ರೀ ನೋಡಿರಿ ಯಾವ ಏರಿಯಾದಾಗೆ ಇದ್ದೀರಿ ಮೇಡಮ್ ಈಗ

ಈಗ ಈಗ ಆದಷ್ಟು ಜಲ್ದಿ ಹಾಕ್ಸೋದು ಮಾಡ್ರಿ ಈಗ ಒಂದೀಗ ಅರ್ಧ ಗಂಟೆದಾಗ ಬೇಕು ನೋಡಿರಿ ಇಲ್ಲ ಬಂದಾರೆ ನಮ್ಮಲ್ಲಿ ಮನ್ಯಾಗ ಫಂಕ್ಷನ್ ಅದ ಎಲ್ಲ ಬೀಗರು ನೆಂಟರು ಬಂದಾರ್ ಈಗ ಕರೆಂಟ್ ಇಲ್ದೆರೆ ನಡೆಯಲ್ಲ ಆದರೆ ಬೇಸ್ಗೆ ಬೇರೆ ಅದರೆ ಈಗೆಲ್ಲ ಬೇಕೇ ಬೇಕಿದೆ ಧಗೆ ಅಂದ್ರೆ ಧಗೆ ಆಗ್ತದೆ ಆದಷ್ಟು ಕರೆಂಟ್ಗಳ್ ಮಾತ್ರ ತೆಗಿಬೇಡ್ರಿ ಕರೆಂಟ್ ಮತ್ತೆ ಜಾಸ್ತಿ ತೆಗಿಬೇಡ್ರಿ ಬ್ಯಾಸ್ಗಿಗೆ ಬೇಕೇ